ನಾವು ನೆಟ್ಟ ಗಿಡವು ನಮಗೆ ಹೂವು ಕೊಟ್ಟಾಗ ನಮ್ಗೆ ಭಾಳ ಸಂತೋಷವಾಗುತ್ತದೆ ಏಕೆಂದರೆ ನಾವು ಅದನ್ನು ಪಾಲನೆ ಪೋಷಣೆಯನ್ನು ಮಾಡುತ್ತೇವೆ ಅದಕ್ಕೆ ಗೊಬ್ಬರ ಹಾಕುವುದನ್ನು ನಾವೇ ಮಾಡಿರುತ್ತೇವೆ ಹೀಗಾಗಿ ಅದರಿಂದ ನಮಗೆ ತುಂಬ ಸಂತೋಷವಾಗುತ್ತದೆ ನಮ್ಮ ಕ ನಮ್ಮ ಕಣ್ಣು ಮುಂದೆ ಅರಳಿದ ಗಿಡ ನಮಗೆ ಹೂ ಕೊಟ್ಟಾಗ ಅದರಲ್ಲಿ ಆಗುವ ಆನಂದವೇ ಬಹಳ ಸುಂದರವಾಗಿರುತ್ತದೆ